ಈಗಿನ ವಿದ್ಯಮಾನದಲ್ಲಿ ಅಂದರೆ ಏನು ಬೆಳೀತಿರೋ ಜನಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಮಳೆ ಬೆಳೆ ಕಡಿಮೆ ಆಗಿರೋದರಿಂದ ಏನಾಗಿದೆ ಎಲ್ಲರೂ ಕೃತಕವಾಗಿ ಹೆಚ್ಚಾಗಿ ಇಳುವರಿ ಬರಬೇಕು ಅಂತೇಳಿ ಕೆಮಿಕಲ್ಗಳಂತ ಏನು ಹೇಳ್ತೀವಿ ಆ ರೀತಿಯಾದಂಥ ಔಷಧಿಗಳನ್ನು ಹೊಡ್ದು ಇಳುವರಿ ಹೆಚ್ಗೆ ಮಾಡಿ ತರಕಾರಿಗಳ್ನ ಬೆಳೆಸ್ತಾರೆ ರೈತರೆಲ್ಲ ಅಂದ್ರೆ ಅವ್ರಿಗೆ ಅಟ್ಲಿ ಕೊನೆಪಕ್ಷ ಅವ್ರಿಗೆ ಬೆಳ್ದಿದ್ದಾದ್ರು ಹಣ ಸಿಗಬೇಕಲ್ಲ ಅಲ್ಲಿ ಖರ್ಚು ಮಾಡಿದ್ದಾರೂ ಹಣ ಬೇಕಲ್ಲ ಅನ್ನೋ ಸಲುವಾಗಿ ಅವರು ಇನ್ನೂ ಹೆಚ್ಗೆ ಇಳುವರಿ ಬರಲಿ ಅಂತ ಹೇಳಿ ಆ ರೀತಿ ವಿಷಕಾರಿ ಆದಂತಹ ಪದಾರ್ಥಗಳು ಈಗಿನ ಇದರಲ್ಲಿ ಹೆಚ್ಚಾಗಿ ಬೆಳೀತಿರೋದ್ರಿಂದ ನಾವು ಅವರುಗಳ್ನ ತಡೀಬೋದು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಗಳೇನೆ ಪಾಟ್ಗಳಲ್ಲಿ ನಾ ನಮಗೆ ಬೇಕಾದಂತಹ ತರಕಾರಿಗಳನ್ನ ಈಗ ಏನು ಟರೇಸ್ ಗಾರ್ಡನ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಅಂದರೆ ತಾರಸಿ ಉದ್ಯಾನವನ ಅಂತ ಹೇಳ್ಬೋದು ಆ ತಾರಸಿ ಉದ್ಯಾನವನ ಮಾಡಿಕೊಂಡು ಮನೆಲ್ಲೆ ತರಕಾರಿಗಳನ್ನ ಬೆಳೆಸಿಕೊಂಡು ಇದು ಏನಂತಾರೆ ಸಾವಯವ ಕೃಷಿ ಸಾವಯವ ಪದಾರ್ಥಗಳನ್ನು ನಾವು ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೋದು ಯಾವ ರೀತಿ ಅಂತ ಹೇಳಿದ್ರೆ ನೀವು ಅದಕ್ಕೇನು ಜಾಸ್ತಿ ಮಾಡ್ಬೇಕಾದಂಥ ಎಂಥ ಇಲ್ಲ ಪಾಟಲ್ಲಿ ನೀವು ಮಣ್ಣು ಅದಕ್ಕೆ ಕೋಕೋ ಪಿಟ್ ಅಂತ ಹೇಳ್ತೀವಿ ಕೋಕೋ ಪಿಟ್ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಈ ತೆಂಗಿನ ನಾರು ತೆಂಗಿನ ನಾರನ್ನೇ ಚೆನ್ನಾಗಿ ಪುಡಿ ಮಾಡಿರ್ತಾರೆ ಅದು ಅದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಮಣ್ಣಲ್ಲಿ ತೇವಾಂಶಾನ ಹಿಡ್ದಿಟ್ಟುಕೊಳತ್ತೆ ಆ ತೇವಾಂಶ ಹಿಡ್ದಿಡೋದಿಂದ ನೀವು ನೀರು ಕಡಿಮೆ ಹಾಕಿದ್ರೂ ಕೂಡ ಹೆಚ್ಚು ದಿವ್ಸ ಆ ಗಿಡ ಬದುಕುತ್ತೆ ಕೋಕ್ಕೋ ಪಿಟ್ಟು ಜೊತೆಗೆ ಇದು ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ಕೋಕೋ ಪಿಟ್ಟು ಪ್ಲಸ್ಸು ನಿಮ್ಮ ಮಣ್ಣು ಹಾಕಿ ಮೂರನ್ನೂ ಸಮ ಪ್ರಮಾಣ್ದಲ್ಲಿ ಹಾಕಿ ನಿಮಗೆ ಸಾಧ್ಯವಾಯ್ತು ಅಂದರೆ ಸಗಣಿ ಗೊಬ್ಬರ ಅದು ಒಳ್ಳೆಯ ಶ್ರೇಷ್ಠ ನೀವು ಬೇರೆ ಗೊಬ್ಬರ ಹಾಕೋದ್ಕಿಂತ ಸಗಣಿ ಗೊಬ್ಬರ ಹಾಕಿದ್ರೆ ಅದು ತುಂಬ ಎಫೆಕ್ಟ್ ಅಂದರೆ ಪರಿಣಾಮಕಾರಿಯಾಗಿ ಗಿಡದ ಮೇಲೆ ಬೀಳುತ್ತೆ ಪ್ರಾಕೃತ್ಯವಾದಂತಹ ಒಂದು ಪರಿಶುದ್ಧವಾದಂತಹ ಆರೋಗ್ಯಕರವಾದಂತಹ ನೀವು ತರಕಾರಿಗಳನ್ನ ನಿಮ್ಮ ಮನೆಯಲ್ಲೇ ಬೆಳೆಸ್ಕೋಬೋದು ಅದಕ್ಕೆ ಹೆಚ್ಚಿನ ಖರ್ಚುಗಳೇನು ಆಗೋದಿಲ್ಲ ನಿಮ್ಮ ಬಿಡುವಿನ ಸಮಯದಲ್ಲೇ ನೀವು ಅದಕ್ಕೆ ದಿನಾ ಒಂದು ಅರ್ಧ ಗಂಟೆ ನೀವು ಸಮಯ ಅದಕ್ಕೆ ಕಳೆದ್ರೂ ಸಾಕು ಸ್ವಲ್ಪ ಅದನ್ನು ಸರಿಯಾಗಿ ಪಾಲನೆ ಪೋಷಣೆ ಮಾಡಿದ್ರೆ ನಿಮ್ಗೆ ಆರೋಗ್ಯಕರವಾದಂಥ ತರ್ಕಾರಿಗಳು ಸಿಗುತ್ತೆ ಹಾಗೇ ಜೊತೆಯಲ್ಲಿ ನೀವು ದಿನಾ ಪೂಜೆಗೆ ಬೇಕಾದಂಥ ಹೂವಿನ ಗಿಡಗಳನ್ನೂ ನೀವು ಬೆಳೆಸ್ಕೋಬೋದು ಅದರಿಂದ ನೀವು ಮಾರ್ಕೆಟ್ ಅಂದರೆ ಮಾರುಕಟ್ಟೆಗೆ ಹೋಗಿ ಅಲ್ಲಿ ಒಂದಕ್ಕೆ ಎರಡರಷ್ಟು ಬೆಲೆ ಕೊಟ್ಟು ಹೂವುಗಳ್ನ ತಂದು ಮಾಡೋದಕ್ಕಿಂತ ಅವ್ಗಳ್ನ ನೀವು ಬರೀ ಒಂದು ನಾಲ್ಕರಿಂದ ಐದು ಗಿಡಗಳು ಬೆಳೆಸಿದರೂ ಸಾಕು ನಿಮ್ಮ ಮನೆಗೆ ಆದಷ್ಟು ಆಗಿ ಬೇಕಾದಷ್ಟಂತೂ ಹೂಗಳಂತೂ ನಿಮಗೆ ದಿನ ನಿತ್ಯ ಸಿಗ್ತವೆ ನೀವು ದಿನ ನಿತ್ಯ ಆಗಿ ಅದನ್ನು ಬೆಳೆಸ್ಕೋಬೋದು ಒಳ್ಳೆಯ ಪರಿಣಾಮಕಾರಿಯಾಗಿರ್ತದೆ ನೀವು ಎಲ್ಲರೂ ನಾವು ಅದನ್ನು ಪ್ರಯತ್ನ ಮಾಡಿ ನಮ್ಮ ತಾರಸಿ ತೋಟವನ್ನು ಬೆಳೆಸಿ ಪ್ರಾಕೃತಿಕವಾದಂಥ ಸಹಜವಾದಂತಹ ಆರೋಗ್ಯಕರವಾದಂತಹ ಒಂದು ಆಹಾರ ಪದಾರ್ಥಗಳನ್ನು ಸೇವಿಸಿ ಎಲ್ಲರೂ ನಮ್ಮ ಆರೋಗ್ಯಗಳನ್ನ ಕಾಪಾಡ್ಕೋಬಹ್ದು